ಹಲೋ ಹಲೋ ಹಾಂ ಇದು ಉಡುಪಿಯದ್ದು ಆಯುರ್ವೇದಿಕಿಂದು ಮಸಾಜಿದ್ದವರಾ ಹಾಂ ನ ಹೌದಾ ಅದೆ ನನ್ನದೊಬ್ಬರು ನನ್ನದೊಬ್ಬರು ಫ್ರೆಂಡ್ ಹೇಳಿದರೆ ನಿಮ್ಮದು ನಂಬರ್ ಕೊಟ್ಟರು ಇವರು ಒಳ್ಳೆ ಆಯುರ್ವೇದಿಕದ್ದು ಟ್ರೀಟ್ಮೆಂಟ್ ಮಸಾಜ್ ಎಲ್ಲ ಮಾಡ್ತಾರಂತ ಹೇಳಿ ನಿಮ್ಮ ನಂಬರ್ ಕೊಟ್ಟರು ನಾನು ಇಲ್ಲಿಗೆ ಹೊಸಬಳು ಹಾಗಾಗಿ ನಾನು ಮೊದಲೆ ಕಾಲ್ ಮಾಡಿ ಕೇಳುವ ಅಂತ ನಿಮ್ಮದ್ರಲ್ಲಿ ಹಾಂ ಹೇಳಿ ನಾನಂತ ಹೇಳಿದರೆ ನಿಮ್ಮದರಲ್ಲಿ ಎಷ್ಟು ಥರದ್ದು ಮಸಾಜ್ ಎಲ್ಲ ಉಂಟು ಮೇಡಮ್ ಹಾಂ ಹೌದಾ ಫುಲ್ ಶರೀರದ್ದಕ್ಕೆ ನೀವು ಎಷ್ಟು ತಗೊಳ್ತಿರ ಹಾಂ ಹಾಂ ಹೌದಾ ಅಂದರೆ ನೀವು ಹಾಂ ಹೇಳಿ ಅಂದರೆ ನಿಮ್ಮದು ಅಪಾಯಿಂಟ್ಮೆಂಟ್ ತಕೊಂಡು ಬರಬೇಕಾ ನಾವು ಬರುವಾಗ ಹಾಂ ಹಾಂ ಹೌದಾ ಹೌದಾ ನಾನು ಏನಂತ ಹೇಳಿದ್ರೆ ಇಲ್ಲಿಗೆ ಹೊಸಬ್ಳಾದೆ ನನ್ಗೆ ನಾಳೆ ಸಂಜೆ ಹೋಗಲಿಕುಂಟು ಹಾಗಾಗಿ ನಾನು ನಾಳೆ ಬೆಳಿಗೆಯದ್ದು ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಮಾಡ್ಬೋದಾ ನನ್ನದು ಅಂದರೆ ನಾನು ಇವಾಗ ಸ್ವಲ್ಪ ನಾರ್ಮಲ್ಲೆ ಮಾಡುವ ಅಂತ ಇದ್ದೇನೆ ಹಾಂ ಹೌದು ಹೌದು ಆಯಿತು ಮೇಡಮ್ ಆದರೆ ನಾನು ನಿಮಗೆ ನಾಳೆ ಬರುವಾಗ ಒಂದು ಐದು ನಿಮಿಷದ ಮೊದಲು ಕಾಲ್ ಮಾಡಿಯೇ ನಿಮಗೆ ಬರ್ತೇನೆ ಆಯಿತಾ ಆಯ್ತು ಆಯಿತು ಮೇಡಮ್ ಆಯಿತು ಮೇಡಮ್ ತ್ಯಾಂಕ್ಸ್ ಮೇಡಮ್